ಆಂ ಹೌದು ನೀವು ಆಂ ಸರ್ ಹೇಳಿ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ಸರ್ ಆಂ ಆಂ ಹೇಳಿ ಸರ್ ಆಂ ಸರ್ ಆಂ ಸರ್ ಸರ್ ಪ್ರಾಬ್ಲಮ್ ಏನು ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರೋದು ಬಟ್ ನೀವು ಚೆನ್ನಾಗಿ ಹೇಳ್ಕೊಡ್ತಿರಾ ಅಂತ ಹೇಳಿಬಿಟ್ಟು ನಿಮ್ಮ ಶಾಲೆಗೆ ಸೇರ್ಸಿದ್ದೀವಿ ನೀವು ಅದು ಏನು ಹೇಳ್ಕೊಡ್ತಾಯಿರೊ ಗೊತ್ತಾ ಇಲ್ಲ ಸರ್ ಈಗ ಕನ್ನಡ ಮೀಡಿಯಮಿಂದ ಬಂದಿರೋರಿಗೂ ಒಂದೇ ಎಜುಕೇಶನ್ನೇ ಫಸ್ಟಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿರೋರಿಗೂ ಒಂದೇ ಎಜುಕೇಶನ್ನೇ ಅಂದರೆ ಅದು ಯಾವ ಥರ ಕಲೀತಾರೆ ಸರ್ ಈಗ ಹೊಸ್ದಾಗಿ ಕ

ಹೇಳಿ ಹೇಳಿ

ಪ್ರಾಬ್ಲಮ್ ಏನು ಆಗ ಪ್ರಾಬ್ಲಮ್ ಏನು ಆಗ್ತಾ ಇದೆ ಆಂ ಸರ್ ಪ್ರಾಬ್ಲಮ್ ಏನು ಆಗ್ತಾ ಇದೆ ಅಂತ ನಾನು ಮಗನ್ನ ವಿಚಾರಿಸಿದರೆ ನನಗೆ ಇಂಗ್ಲೀಷ್ ಅವರು ಇಂಗ್ಲೀಷಲ್ಲೇ ಪಾಠ ಮಾಡ್ತಾ ಇದ್ದಾರೆ ನನಗೆ ಕನ್ನಡದಲ್ಲಿ ಹೇಳ್ ಕೊಡ್ತಾ ಇಲ್ಲ ಆ ಥರ ಆದರೆ ಅವರು ಯಾವ ಥರ ಕಲಿತಾರೆ ಸರ್ ಮಕ್ಕಳು ಯಾಕಂದರೆ ಅ ಅವ್ರಿಗೂ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬೇಕಲ್ವಾ ಹೌದು ಆಂ ಹೌದು ಹೌದೌದು ಇಂಗ್ ಇಂಗ್ಲೀಷಲ್ಲೇ ಮಾತಾಡಬೇಕು ನೀವು ಇಂಗ್ಲೀಷಲ್ಲೇ ಮಾಡಿಸ್ಬೇಕು ಬಟ್ ಒಂದು ಟೂ ಓರ್ ಥ್ರೀ ಮಂಥ್ಸು ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಓಕೆ ಓಕೆ ದಯವಿಟ್ಟು ಬಳಸಿ ಸರ್